ನಾನು ಒಂದು ಸೋಪನ್ನು ಬಳಸ್ತಾ ಇದ್ದೀನಿ ಒಂದು ಮೂರು ತಿಂಗಳಾಯ್ತು ಬಳ್ಸೋಕ್ಕೆ ಅದು ನಾನು ವೈಟ್ ಆಗೋಕ್ಕೆ ಅಂತ ತಗೊಂಡಿರೋದು ಒಂದು ಹನ್ ಅದು ಬಂದ್ಬಿಟ್ಟು ಒಂದು ನೂರು ರೂಪಾಯಿ ಅದು ಅಸಲು ಏನು ಕ್ವಾಲಿಟಿ ಚೆನ್ನಾಗಿದೆ ಅಂತ ತೊಗೊಂಡ್ರೆ ಅಸಲು ಹಚ್ಕೊಂಡಿದ್ಮೇಲೆ ವೈಟ್ ಆಗ್ತಿವಿ ಅಂತ ತಗೊಂಡ್ರೆ ಅದು ಹಚ್ಕೊಂಡಾಗ ಮಾತ್ರ ಸ್ವಲ್ಪ ವೈಟಾಗ್ ಇರ್ತೀವಿ ಆಮೇಲೆ ತುಂಬ ಕರ್ರಗಾಗಿ ಬಿಡ್ತೀವಿ ನಾವು ಯಾವ ಕಲರ್ ಇರ್ತೀವೋ ಅದಕ್ಕಿನ್ನ ಡಬಲ್ ಕರ್ರಗಾಗ್ಬಿಡ್ತೀವಿ ಮತ್ತು ತುಂಬ ಪಿಂಪಲ್ಸ್ ಎಲ್ಲ ಬಂದುಬಿಟ್ಟಿದೆ ಅಂಥ ಪ್ರೊಡಕ್ಟ್ಸಲ್ಲಿ ಸ್ವಲ್ಪ ಕೆಮಿಕಲ್ಸ್ ಯೂಸ್ ಮಾಡಿಡ್ತಾರೆ ನಾವು ಅದಕ್ಕೆ ತೊಗೊಳೋವಾಗ ಸ್ವಲ್ಪ ನೋಡಿ ತೊಗೊಬೇಕು ಯಾವ ಸಿಕ್ಕರೆ ಅವು ನಾವು ಯೂಸ್ ಮಾಡಿದರೆ ಏನು ಸ್ವಲ್ಪ ಕೆಮಿಕಲ್ಸ ಆ ಥರ ಎಲ್ಲ ಹಾಕಿರ್ತಾರೆ ಅದಕ್ಕೆ ನಾನು ಒಂದು ಥ್ರೀ ಮಂಥ್ಸ್ ಹಂಗೇ ಅದು ನನಗೆ ಒಂದು ವೀಕ್ ಹಂಗೆ ಆದ್ರು ಮತ್ತೆ ಯೂಸ್ ಮಾಡ್ತಾ ಮಾಡ್ತಾ ಚೆನ್ನಾಗಾಗ್ತಿನೇನೋ ಅಂತ ಥ್ರೀ ಮಂಥ್ಸ್ ಅದೇ ಥರನೇ ಯೂಸ್ ಮಾಡಿದ್ದೀನಿ ಆದರೂ ಸ್ವಲ್ಪನೂ ರಿಸಲ್ಟ್ ಬಂದಿಲ್ಲ ಎಲ್ಲ ಹಂಗೇ ಆಯಿತು ನನಗೆ ತುಂಬ ನೆಗೆಟಿವ್ ಬಂತು ಆ ಪ್ರೊಡಕ್ಟಿಂದ ಅದಕ್ಕೇನೆ ಬಿಟ್ಬಿಟ್ಟೆ ನಾನು